ನನ್ನ ದೊಡ್ಡ ಸಾಧನೆ ಅಂದರೆ ನಾನು ನಾಲ್ಕನೇ ಕ್ಲಾಸ್ ಇರ್ಬೇಕಾದ್ರೆ ಒಂದು ಡ್ರಾಯಿಂಗ್ ಬರೆದಿದ್ದೆ ಆ ಡ್ರಾಯಿಂಗು ನಮ್ದು ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ಅಂತ ನಡೆಸ್ತಾ ಇದ್ರು ಅದರಲ್ಲಿ ಫಸ್ಟು ಸ್ಕೂಲ್ ಲೆವೆಲಲ್ಲಿ ಫಸ್ಟ್ ಫಸ್ಟ್ ಪ್ರೈಜ್ ತಗೊಂಡೆ ಆಮೇಲೆ ಅಲ್ಲಿಂದ ಸ್ಕೂಲ್ ಲೆವೆಲಿಂದ ನೆಕ್ಸ್ಟ್ ಅದು ಡಿಸ್ಟ್ರಿಕ್ಟ್ ಲೆವೆಲಿಗ್ ತಗೊಂಡೋದ್ರು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನನಗೆ ಎರಡನೇ ಬಹುಮಾನ ಬಂತು ಡಿಸ್ಟ್ರಿಕ್ಟ್ ಲೆವೆಲಿಂದ ನಮಗೆ ತ ಸ್ಟೇಟ್ ಲೆವೆಲ್ ತನಕ ಕರ್ಕೊಂಡೋದ್ರು ಅಲ್ಲಿ ನನಗೆ ಮತ್ತೆ ಮೊದಲನೇ ಬಹುಮಾನ ತಗೊಂಡು ಬಂದಿದ್ದೆ ಅದು ನನ್ನ ಮೊದಲನೇ ಸಾಧನೆ ಅದಾದ್ಮೇಲೆ ನೆಕ್ಸ್ಟ್ ನಾನು ಅದೇ ಪ್ರತಿಭಾ ಕಾರಂಜಿಯಲ್ಲಿ ಅದರ ನೆಕ್ಸ್ಟ್ ವರ್ಷ ಡ್ಯಾನ್ಸ್ ಕಾಂಪ್ಟೇಶನಿಗೆ ಸೇರ್ಕೊಂಡಿದ್ದೆ ಅದರಲ್ಲೂ ಅಷ್ಟೇ ಫಸ್ಟು ಸ್ಕೂಲ್ ಲೆವೆಲಲ್ಲಿ ನಾನು ಎರಡನೇ ಬಹುಮಾನ ತಗೊಂಡಿದ್ದೆ ಅದಾದ್ಮೇಲೆ ಡಿಸ್ಟ್ರಿಕ್ಟ್ ಲೆವೆಲಿಗೆ ಅಂತ ಶಿವಮೊಗ್ಗ ತ ಕರ್ಕೊಂಡು ಹೋದರು ಶಿವಮೊಗ್ಗ ಲೆವೆಲಲ್ಲಿ ನನಗೆ ಎರಡನೇ ಸ್ಥಾನ ಬಂತು ಮತ್ತೆ ಮತ್ತೆ ನಮಗೆ ಸ್ಟೇಟ್ ಲೆವೆಲಿಗೆ ಕರ್ಕೊಂಡು ಹೋದರು ಸ್ಟೇಟ್ ಲೆವೆಲಲ್ಲೂ ಕೂಡ ನಮಗೆ ಎರಡನೇ ಸ್ಥಾನ ಬಂತು ಅದು ಕೂಡ ನನಗೆ ಒಂದು ದೊಡ್ಡ ಸಾಧನೆನೇ ಅದಾದ್ಮೇಲೆ ಹತ್ತನೇ ನನಗೆ ಏಳನೇ ಕ್ಲಾಸಿಗೆ ಪಬ್ಲಿಕ್ ಎಕ್ಸಾಮ್ ಇತ್ತು ಸೊ ಏಳನೇ ಕ್ಲಾಸ್ ಪಬ್ಲಿಕ್ ಎಕ್ಸಾಮು ಫ ಫಸ್ಟ್ ಟೈಮ್ ಬರೀತಾಯಿದ್ದಿದ್ದು ಇಡೀ ನಮ್ಮ ಸ್ಕೂಲಲ್ಲಿ ನಾವು ನೂರು ಜನ ವಿದ್ಯಾರ್ಥಿಗಳಿದ್ವಿ ನೂರು ಜನರಲ್ಲಿ ನಾನು ಎಂಬತ್ತೆಂಟು ಪ ಪರ್ಸಂಟೇಜ್ ತೆಗ್ದಿದ್ದೆ ಎಂಬತ್ತೆಂಟು ಪರ್ಸಂಟೇಜ್ ತೆಗೆದು ನಮ್ಮ ಸ್ಕೂಲಿಗೇನೇ ನಾನು ಸೆಕೆಂಡ್ ಬಂದಿದ್ದೆ ನಮ್ಮ ಅದು ಕೂಡ ನಂದು ಒಂದು ಸಾಧನೆ ಅಂತನೇ ಹೇಳ್ತೀನಿ ಅದಾದ್ಮೇಲೆ ಹೈಸ್ಕೂಲಿಗೆ ಬರ್ತಿದ್ದಂಗೆ ಅಲ್ಲಿ ಒಂದು ಎಕ್ಸಿಬಿಷನ್ ಕಾಂಪ್ಟೇಶನ್ ಇತ್ತು ಆ ಎಕ್ಸಿಬಿಷನ್ ಕಾಂಪ್ಟೇಶನಲ್ಲಿ ನಾನು ಸೆಟ್ಲೈಟು ರಾಕೆಟು ಅದರ ಬಗ್ಗೆ ಒಂದು ಎಕ್ಸಿಬಿಷನ್ ಮಾಡಿದ್ದೆ ಅದು ತುಂಬ ಚೆನ್ನಾಗಾಗಿತ್ತು ಅದನ್ನು ನಮ್ಮ ಸ್ಕೂಲ್ ಲೆವೆಲಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟಿದ್ರು ಅದನ್ನು ನಾನು ನ್ಯಾಷ್ನಲ್ ಲೆವೆಲ್ ತನಕನೂ ತಗೊಂಡೋಗಿ ನ್ಯಾಷ್ನಲ್ ಲೆವೆಲಲ್ಲಿ ರನ್ನರ್ ಅಪ್ಪಾಗಿ ನಾನು ವಾಪಾಸ್ಸು ಬಂದೆ ಅದು ನನ್ನ ದೊಡ್ಡ ಸಾಧನೆ ಅದಾದ್ಮೇಲೆ ಟೆಂತ್ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ನೈಂಟಿ ಏಟ್ ಪರ್ಸೆಂಟ್ ತಗೊಂಡು ನಮ್ಮ ಡಿಸ್ಟ್ರಿಕ್ಕಿಗೆ ನಾನೇ ಫಸ್ಟ್ ಬಂದಿದ್ದೆ ಅದು ಒಂದು ನನ್ನ ದೊಡ್ಡ ಸಾಧನೆ ಅಂತಾನೇ ನಾನು ಹೇಳ್ತೀನಿ ಅದಾದ್ಮೇಲೆ ಪಿ ಯು ಸಿಯಲ್ಲಿ ಸೆಕೆಂಡ್ ಪಿ ಯು ಸಿ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ನಾನು ಮ್ಯಾಥ್ಸ್ಲ್ಲಿ ಹಂಡ್ರೆಡಿಗೆ ಹಂಡ್ರೆಡ್ ತಗೊಂಡು ಇಡೀ ಕಾಲೇಜಿಗೆ ನಾನೇ ಟಾಪರಾಗಿದ್ದೆ ಮತ್ತೆ ನಂದು ಟೋಟಲ್ ಪರ್ಸೆಂಟೇಜು ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನ್ ನೆಕ್ಸ್ಟ್ ಓದೋದಕ್ಕೂ ಕೂಡ ನಂಗೆ ಆ ಪರ್ಸೆಂಟೇಜು ತುಂಬನೇ ಹೆಲ್ಪ್ ಮಾಡ್ತು ಅದಾದ್ಮೇಲೆ ಡಿಗ್ರಿ ಲೆವೆಲಲ್ಲಿ ನಾನೇನು ಮಾಡ್ದೆ ನಾನು ಅಲ್ಲಿ ಅಷ್ಟು ಏನು ಸ್ಕೋರ್ ಆಗಲಿಲ್ಲ ಆದರೂ ಕೂಡ ನಾನು ಡಿಸ್ಟಿಂಕ್ಷನಲ್ಲೇನೇ ನಾನು ಪಾಸಾಗಿದ್ದೆ ಅದು ಕೂಡ ಒಂದು ಸಾಧನೆ ಅಂತಾನೇ ನಾನು ಹೇಳೋಕ್ಕೆ ಬರ್ತೀನಿ ಒಟ್ಟಾರೆ ನಾನು ಎಲ್ಲ ಎಕ್ಸಾಮ್ಸಲ್ಲಿರ್ಬೋದು ಅಥವಾ ಯಾವುದಾದ್ರೂ ಸ್ಪರ್ಧೆಗಳಲ್ಲಿ ಭಾಗವಹಿಸಿದೆ ಅಂದರೆ ಹೆಚ್ಚಾಗಿ ಮೊದಲನೇ ಸ್ಥಾನ ಇಲ್ಲಾಂದ್ರೆ ಎರಡನೇ ಸ್ಥಾನ ತಗೊಂಡೇ ಬರ್ತೀನಿ ಸೊ ಅದು ನನ್ನ ಸಾಧನೆ ಅಂತನೇ ನಾನು ಹೇಳ್ಕೋಳ್ಳೋಕ್ಕೆ ಇಷ್ಟಪಡ್ತೀನಿ